ನಾವು ಇತ್ತೀಚಿನ ದಿನಗಳಲ್ಲಿ ತರಕಾರಿ ಮತ್ತು ದವಸ ಧಾನ್ಯಗಳ ಬೆಲೆ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಗೊತ್ತು ಯಾವ ಕಾರಣಕ್ಕೋಸ್ಕರ ಜಾಸ್ತಿ ಆಗಿದ್ದರೆ ಮಳೆ ಮತ್ತು ಬೆಳೆ ಇಲ್ಲದ ಕಾರಣಕ್ಕೋಸ್ಕರ ಜಾಸ್ತಿ ಆಗಿದೆ ನಾವು ಕೆಲವೊಂದು ಸಲ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ತೀವಿ ಯಾವ ರೀಸನ್ಗೋಸ್ಕರ ಅಂದರೆ ನಮಗೆ ಒಳ್ಳೆಯ ವಸ್ತುಗಳು ಮತ್ತು ಪ್ರಾಡಕ್ಟ್ಗಳು ತರಕಾರಿ ದವಸ ಧಾನ್ಯಗಳು ಕಡಿಮೆ ಬೆಲೆಗೆ ಸಿಗ್ತಾವೆ ಮತ್ತು ನಾವು ಹೇಳಿದ ಟೈಮ್ಗೆ ಹೇಳಿದ ರೇಟ್ಗೆ ಸಿಗ್ತವೆ ಮತ್ತು ತಂದ್ಕೊಡ್ತಾರೆ ಮನೆ ಹತ್ರಕ್ಕೆ ತಂದುಕೊಡ್ತಾರೆ ಮತ್ತು ನಮಗೆ ಇದರಲ್ಲಿ ಏನು ಒಳ್ಳೆಯದು ಅಂದರೆ ನಮಗೆ ಟ್ರಾವೆಲಿಂಗ್ ಖರ್ಚು ಮತ್ತು ಸೇ ಟೈಮ್ ಸೇವ್ ಆಗುತ್ತೆ ಮತ್ತು ಕೆಟ್ಟ ಅಭಿಪ್ರಾಯ ಏನು ಅಂದರೆ ಕೆಲವೊಂದು ಸರಿ ನಾವು ಪ್ರಾಡಕ್ಟ ಚೂಸ್ ಮಾಡಿದರೂ ಕರೆಕ್ಟ್ ಪ್ರಾಡಕ್ಟ್ ಚೂಸ್ ಮಾಡಿದರೂ ನಮಗೆ ಕರೆಕ್ಟ್ ಆಗಿರೋ ಪ್ರಾಡಕ್ಟು ತಂದುಕೊಡೋದಿಲ್ಲ ಹೇಳಿದ ಟೈಮ್ಗೆ ತಂದುಕೊಡೋದಿಲ್ಲ ಬರೋ ಟ್ರಾವೆಲಿಂಗ್ ಟೈಮು ಸ್ವಲ್ಪ ಬರೋವಾಗ ಲೇಟ್ ಮಾಡ್ತಾರೆ